ಸಂತೋಷ ಅಂದರೆ ಒಂಥರ ಖುಷಿ ಅದನ್ನು ಯಾವಾಗಲೂ ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ನಮಗದರಲ್ಲಿ ಸಂತೋಷ ಇದೆ ಅಂದರೆ ಆ ಕೆಲಸ ಭಾಳ ಹಗುರಾಗ್ಬಿಡ್ತದೆ ನಮಗದು ಇಷ್ಟವಾದಂತಹ ಕೆಲಸ ಮಾಡೋದ್ರಲ್ಲಿಯೂ ಬಹಳ ಸಂತೋಷ ಇದೆ ನನಗೆ ಸಾಧಾರಣವಾಗಿ ಎಲ್ಲ ಕೆಲಸಗಳಲ್ಲಿ ಸಂತೋಷ ಇದ್ದೇ ಇದೆ ಹಾಗಾಗ್ಬಿಟ್ಟು ನಾನು ಬಹಳ ಪ್ರೀತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಉದಾಹರಣೆಗೆ ಹೇಳೋದಾದರೆ ಮನೆಗೆಲಸ ನನಗೆ ಮನೆಯನ್ನು ಬಹಳ ಶುದ್ಧವಾಗಿ ನೀಟಾಗಿ ಇಡೋದೆಂದರೆ ಬಹಳ ಖುಷಿ ಅ ಅಲಂಕರಿಸೋದು ಮನೆಯನ್ನು ಅಲಂಕರಿಸೋದು ಅಂದರೆ ಅದರಲ್ಲಿ ಇನ್ನೂ ಹೆಚ್ಚಿನ ಸಂತೋಷ ಕೊಡ್ತದೆ ನಾನು ದಿನಾಲು ಯಾವ ರೀತಿ ಈ ನಾನೊಂದು ಮನೆ ಮನೆಯಲ್ಲಿರುವಂತಹ ಪ್ರತಿಯೊಂದು ಕೋಣೆಗಳನ್ನು ಯಾವ ರೀತಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ್ಹೇಳ್ಬಿಟ್ಟು ಒಂದು ಕಲ್ಪನೆ ಮಾಡಿ ಅದನ್ನು ಕಾರ್ಯಗತ ಮಾಡ್ತೇನಲ್ವ ಅದು ನನಗೆ ಬಹಳ ಸಂತೋಷ ಕೊಡ್ತದೆ ಹೇಳೋದು ಅಂದರೆ ಇರುವಂತಹ ಟೇಬಲ್ ಕುರ್ಚಿಗಳಲ್ಲಿ ಒಳ್ಳೆ ನನ್ನ ಕೈಯಿಂದ ಹೆಣೆದಂತಹ ನಾನು ಮ್ಯಾಟ್ಗಳನ್ನು ಹಾಕ್ತೀನಿ ನನ್ನ ಹೆಣಿಗೆ ಹೆಣಿಗೆಯಲ್ಲೂ ನಾನು ಅದೇ ಹೇಳಿದೆ ನಾನು ನನಗೆ ಸಂತೋಷ ಎಲ್ಲದರಲ್ಲೂ ಇದೆ ಕಾರಣ ನಾನು ಕಸೂತಿ ಹಾಕೋದೆಂದರೆ ನನಗೆ ಬಹಳ ಇಷ್ಟ ನಾನು ಚಿಕ್ಕ ಹುಡುಗಿಯಿದ್ದಾಗಲೇ ಅನೇಕ ಡಿಸೈನ್ ಆದಂತಹ ಅನೇಕ ವೆರೈಟಿ ಆದಂತಹ ಕಸೂತಿಗಳನ್ನ ಕಲಿತಿದ್ದೆ ಆ ಕಾಲದಲ್ಲಿ ಅವನ್ನೆಲ್ಲ ತುಂಬ ಹಾಕ್ತಿದ್ದೆ ಆದರೆ ನಂತರ ಮದುವೆ ಆದ ನಂತರ ಮನೆಯಲ್ಲಿ ಮಕ್ಕಳು ಮನೆಕೆಲಸ ಅಂತ್ಹೇಳಿ ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ಇತ್ತೀಚೆಗೆ ನನಗೆ ಇನ್ನು ಬಿಡುವಾದಂಥ ಸಮಯ ಸಿಕ್ಕಾಗ ನಾನು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇನೆ ಹೆಚ್ಚಿನ ಕಾಲಾವಕಾಶವನ್ನು ತೆಗೆದುಕೊಂಡು ಆ ಕೆಲ್ ಹೆಣಿಕೆ ಆದಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಾನು ಹೆಣೆದಂತಹ ಟೇಬಲ್ ಮೇಲೆ ಹೊದಿಸೋವಂತಹ ಹೊದಿಕೆ ಇರ್ಬೋದು ಡೈನಿಂಗ್ ಟೇಬಲ್ ಮೇಲೆ ಹಾಕುವಂಥ ಕವರ್ಗಳಿರ್ಬೋದು ಅವನ್ನ ಹಾಕಿದಾಗ ನನಗೆ ಆ ಸಂತೋಷ ಇಮ್ಮಡಿ ಆಗ್ತದಂತ ಹೇಳಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಅದೇ ರೀತಿ ಹಿತ್ತಲಲ್ಲಿ ಗಿಡಗಳನ್ನು ಹಾಕೋದು ಗಿಡ ನೆಡೋದು ನನಗೆ ಹೂ ಕಂಡರೆ ಬಹಳ ಇಷ್ಟ ಒಂದು ಗಿಡದಲ್ಲಿ ಯಾವಾಗಲೂ ಹೂಗಳಿರಬೇಕು ಅದು ಆ ಹೂಗಳು ಸುವಾಸನೆಭರಿತವಾಗಿದ್ದರೆ ನನಗೆ ಇನ್ನೂ ಹೆಚ್ಚಿನ ಖುಷಿ ಹಾಗಾಗ್ಬಿಟ್ಟು ನಾನು ಎಲ್ಲೇ ಹೋಗಿರಲಿ ಒಂದು ಯಾವುದಾದರೂ ಗಿಡ ಕಂಡರೆ ಅದು ಬಹಳ ಚೆಂದ ಇದೆ ಬಹಳ ವಾಸನೆ ಚೆನ್ನಾಗಿದೆ ಬೇಡ ಅದರಲ್ಲಿಯೂ ಬಿಡುವಂಥ ಹೂವು ಬಹಳ ಸುಂದರವಾದಂತಹ ಬಣ್ಣದ್ದಿದೆ ಅಂತ ಕಂಡಾಗ ನಾನದನ್ನ ಕಷ್ಟಾದರೂ ಸರಿ ಮನೆಗೆ ತಂದು ನೆಡಕ್ಕೆ ಮಾಡ್ತೇನೆ ಎಷ್ಟೋ ಸರಿ ನಮ್ಮ ಮನೆಯಲ್ಲಿ ಹೇಳ್ತಾರೆ ಎಷ್ಟೊಂದು ಗಿಡ ತರ್ತೀಯ ಎಲ್ಲೋ ಹೊರಗಡೆ ಹೋದಾಗ ನೀರು ಹಾಕಕ್ಕಾಗದೆ ಅದು ಮತ್ತೆ ಬಾಡಿ ಹೋಗ್ತದೆ ನೋಡು ಅಂತ ಹೇಳ್ತಾ ಇರ್ತಾರೆ ಹೌದು ಅವಾಗ ಬೇಜಾರಾಗುತ್ತೆ ಬೇಡ ಇನ್ನು ಮೇಲೆ ಯಾವ ಗಿಡಾನೂ ತರಬಾರದು ಅಂತ ಅನ್ಕೊಂಡರೂ ಮತ್ತೆ ಯಾವುದೊ ಒಂದು ಒಳ್ಳೆ ಥರದ ಗಿಡ ಕಂಡಾಗ ನಾನು ಅದು ತೊಗೊಂಡು ಬಂದು ಖುಷಿಪಡ್ತೀನಿ ಅದೇ ರೀತಿ ಹೊರಗಡೆ ಸುತ್ತಾಡೋದು ಜೀವನದಲ್ಲಿ ನಾವು ನಮ್ಮ ಆಂತರಂಗಿಕವಾಗಿ ಖುಷಿಪಡೋದು ಒಂದಿದ್ದರೆ ಬಹಿರಂಗದಲ್ಲಿಯೂ ಖುಷಿಪಡಬೇಕಾಗ್ತದೆ ಆ ಬಹಿರಂಗ ಖುಷಿ ನಮ್ಗೇನಂದ್ರೆ ಈ ರೀತಿ ಸುತ್ತಾಟಗಳು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಕೊಳೋದು ನೋಡಿ ಬರೋದು ಅದು ನಮಗೆ ಬಹಳ ಆತ್ಮೀಯರು ಪ್ರೀತಿಯಾಗಿರೋವಂತಹ ವ್ಯಕ್ತಿಗಳ ಜೊತೆ ಹೋದರೆ ಅಲ್ಲಿ ನಮ್ಮ ಬಹಳ ಖುಷಿ ಇರುತ್ತದೆ ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ವಿಚಾರಗಳನ್ನು ಸಮ ಮನಸ್ಕ ಇರುತ್ತಾ ಜನರ ಹತ್ರ ನಾವು ಅದನ್ನ ಹಂಚಿಕೊಳ್ಳೋದು ಇದೆ ಅಲ್ಲ ಅದು ನಿಜವಾಗಿಯೂ ಒಂದು ಜೀವನದಲ್ಲಿ ಬಹಳ ಒಳ್ಳೆ ಘಳಿಗೆ ಅಂತೇಳ್ಬೋದು ಒಂದು ಸುಖ ಘಳಿಗೆ ಅಥವಾ ರಸಘಳಿಗೆ ಅಂತ ಹೇಳ್ತಾರಲ್ಲ ಆ ರೀತಿ ಇರುತ್ತೆ ಆ ರೀತಿ ಸಹ ನಾನು ಸಂತೋಷವನ್ನು ಹಂಚಿಕೊಳ್ಳೋಕ್ಕೆ ಅಥವಾ ನನ್ನ ಸ್ವಂತ ಸಂತೋಷಪಡಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಪ್ರೇಕ್ಷಣೀಯ ಸ್ಥಳ ಅಂತ ನಾನು ಹೇಳಿದೆ ಬರಿ ನಮ್ಮ ದೇಶದ ಅಷ್ಟೇ ಅಲ್ಲ ನನ್ನ ಜಿಲ್ಲೇದು ಅಷ್ಟೇ ಅಲ್ಲ ನನ್ನೂರು ಸುತ್ತಮುತ್ತಲು ಇರ್ಬೋದು ಹೊರ ಜಗತ್ತು ಇರ್ಬೋದು ಹೊರ ದೇಶಗಳಿರ್ಬೋದು ಅವೆಲ್ಲ ಇದೊಂದು ಜೀವನ ದೇವರು ಪರಮಾತ್ಮ ಏನು ನಮಗೆ ಕೊಟ್ಟಿದ್ದಾನೆ ಅದನ್ನಾವು ಸದ್ಬಳಕೆ ಮಾಡ್ಕೋಬೇಕು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ನನ್ನ ಆಸೆ ಯಾಕೆಂದರೆ ನೋಡಿ ಇವತ್ತು ಮನುಷ್ಯನ ಆರೋಗ್ಯ ಎಷ್ಟು ಮುಖ್ಯಾಂದ್ರೆ ನಮಗೆ ದೇವರು ಎಲ್ಲ ನಾವು ಕೇಳದೆ ಇದ್ದರೂ ಕೊಟ್ಬಿಟ್ಟಿದ್ದಾನೆ ಚೆನ್ನಾಗಿರುದನ್ನ ನೋಡು ಸಂತೋಷಪಡು ಅಂತೇಳಿ ಕಣ್ಣು ಕೊಟ್ಟಿದ್ದಾನೆ ಒಳ್ಳೆ ಸಂಗೀತವನ್ನ ಕೇಳು ಅಂತ್ಹೇಳಿ ಕಿವಿಗಳನ್ನು ಕೊಟ್ಟಿದ್ದಾನೆ ಒಳ್ಳೆ ಮಾತುಗಳನ್ನಾಡು ಮೆಲುನುಡಿ ಬಸವಾದಿ ಶರಣರು ಹೇಳಿದ್ದಾರೆ ಮೆಲು ನುಡಿಬೇಕು ನುಡಿದಂತೆ ನಡೆದರೆ ಅದೇ ಸ್ವರ್ಗ ಅಂತ ಹೇಳಿದ್ದಾರೆ ಆ ರೀತಿ ನಮಗೆ ಚೈತನ್ಯವನ್ನು ಶಕ್ತಿಯನ್ನು ದೇವರು ದಯ ಪಾಲಿಸಿದಾಗ ಅದನ್ನಾವು ಒಳ್ಳೆದಕ್ಕೆ ಉಪಯೋಗಿಸಿಕೊಂಡರೆ ನಿಜವಾಗಲೂ ಅಲ್ಲಿ ಸಂತೋಷ ಇದ್ದೇ ಇದೆ ಕಣ್ಣಿಂದ ನೋಡೋದಂದ್ರೆ ಅದ್ ಅದು ಕಣ್ಣಿದ್ದವರಿಗೆ ಬಹುಶಃ ಗೊತ್ತಾಗಲ್ಲ ಇಲ್ಲದೆ ಇರೋರು ಪಾಪ ಆ ಕಷ್ಟ ಅನುಭವಿಸ್ತಾರೆ ಅದನ್ನಾದರೂ ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಸುಂದರವಾದಂತಹ ಈ ಜಗತ್ತಿದೆ ಅದನ್ನಾವು ಈ ಕಣ್ಣುಗಳ ಮೂಲಕ ನೋಡಿ ಸಂತೋಷಪಡ್ಬೋದು ಆ ರೀತಿ ನಾನು ಯಾವಾಗಲೂ ಸಂತೋಷಪಡಕ್ಕೆ ಇಷ್ಟಪಡ್ತೇನೆ ಇದರ ಜೊತೆ ಜೊತೆಗೆ ಆಹಾರ ತಿನ್ನೋದಂದ್ರೆ ನನಗೆ ಬಹಳ ಖುಷಿ ಜಾಸ್ತಿ ತಿಂತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಆದರೆ ಬೇರೆ ಬೇರೆ ವೆರೈಟಿ ನಮ್ಮ ಭಾರತ ದೇಶ ಸಂಪದ್ಭರಿತ ದೇಶ ಅಂದರೆ ಬರೇ ಖನಿಜಗಳಿಂದ ಸಂಪದ್ಭರಿತ ಅಲ್ಲ ಅದು ಮರ ಗಿಡ ಇರ್ಬೋದು ಕಾಡುಗಳು ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ವೇಷಭೂಷಣ ಇರ್ಬೋದು ಎಲ್ಲದರಲ್ಲೂ ಸಂಪದ್ಭರಿತವಾಗಿದೆ ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶ ಹೆಚ್ಚಿನ ಸಂಪದ್ಭರಿತವಾಗಿರುವಂಥ ದೇಶ ಅಂತೇಳಿ ನಾನು ಕಂಡ್ಕೊಂಡಿದ್ದೀನಿ ಹಾಗಾಗ್ಬಿಟ್ಟು ಐದು ಸಾವಿರ ವರ್ಷಗಳ ಹಿಂದೆ ಭಾರತಾಂತ್ಹೇಳಿ ಏನು ಜನ ಹೇಳ್ತಿದ್ರು ಇವತ್ತಿನ ಕಾಲಕ್ಕೂ ಸಹ ಅದು ಅದನ್ನೇ ಉಳಿಸಿಕೊಂಡು ಬಂದಿದೆ ಆ ಘನತೆಯನ್ನು ಆ ಮಹತ್ವವನ್ನು ಇವತ್ತಿಗೂ ಉಳಿಸಿಕೊಂಡು ಬಂದಿದೆ ಇದಕ್ಕೆ ಕಾರಣ ನಮ್ ನಮ್ಮ ದೇಶದಲ್ಲಿರುವಂತಹ ಹೊರೈಟಿ ವೈವಿಧ್ಯತೆ ಹಾಗಾಗ್ಬಿಟ್ಟು ಆಹಾರ ವೈವಿಧ್ಯತೆ ಹೇಳಕ್ಕೆ ಸಾಧ್ಯಿಲ್ಲ ನಮ್ಮ ದೇಶದಲ್ಲಿರುವಂಥದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಹಾರದಲ್ಲಿ ಸಾಕಷ್ಟು ಸಾಕಷ್ಟು ವಿಭಿನ್ನತೆ ಇದೆ ಆ ರೀತಿ ವಿಭಿನ್ನತೆ ಇರುವ ಆಹಾರ ಕ್ರಮ ನಾನು ಇಷ್ಟಪಡ್ತೀನಿ ಎಲ್ಲಾದರೂ ಹೊರ ರಾಜ್ಯಗಳಿಗೆ ಹೋದರೆ ಅಲ್ಲೇನು ಅಲ್ಲಿ ಪ್ರಮುಖವಾದಂತಹ ಆಹಾರ ಪದ್ಧತಿಯನ್ನು ಅವರೇನು ತಿಂತಾರೆ ನಾನು ಸಸ್ಯಹಾರಿ ಆ ರೀತಿ ಇರುವಂತಹ ಆಹಾರ ಕ್ರಮ ಏನಿದೆ ಅಂತ್ಹೇಳಿ ನಾನದು ತಿಳ್ಕೊಂಡ್ಬಿಟ್ಟು ಅದನ್ನೇ ಆಹಾರ ಸೇವನೆ ಮಾಡ್ತೀನಿ ಈ ರಾಜಸ್ಥಾನಿ ಫುಡ್ ಇರ್ಬೋದು ಗುಜರಾತಿ ಗುಜರಾತಿ ಫುಡ್ ಅದೆಲ್ಲ ಸ್ವಲ್ಪ ಸಿಹಿ ಮುಂದು ಆದರೂ ನನಗೂ ಅಷ್ಟು ಸ್ವಲ್ಪ ಸಿಹಿ ತಿನ್ನಕ್ಕೆ ಇಷ್ಟ ಹಾಗಾಗ್ಬಿಟ್ಟು ಅವರ ವೆರೈಟಿ ಆದಂತಹ ಢೋಕ್ಲ ಇರ್ಬೋದು ಆಮೇಲೆ ಜಿಲೇಬಿ ಇರಬಹುದು ಕಾಶಿಗ್ಹೋದ್ರೆ ನೋಡಿ ರೋಡ್ ರೋಡಲೆಲ್ಲ ಜಿಲೇಬಿ ಮಾಡ್ತಿರ್ತಾರೆ ಹಾಲಿನ ಪದಾರ್ಥಗಳನ್ನು ಅಲ್ಲೇ ಗೊಟಾಯಿಸ್ತಾ ದೊಡ್ಡ ದೊಡ್ಡ ಹಂಡೆಯಲ್ಲಿ ಹಾಕಿ ಗೊಟಾಯಿಸ್ತಾ ಪೇಡಗಳು ಮಾಡ್ಕೊಡ್ತಾರೆ ಅದೆಲ್ಲ ಎಷ್ಟು ರುಚಿ ಇರುತ್ತಲ್ಲ ಅದು ನಾವು ನೆನೆಸಿಕೊಂಡರೆ ಈಗ ಖುಷಿಪಡ್ತೀವಿ ಇನ್ನು ತಿಂದರೆ ಎಷ್ಟು ರುಚಿ ಇರ್ಬೋದು ನೀವೇ ಹಾಗಾಗ್ಬಿಟ್ಟು ನನಗೆ ಈ ರೀತಿ ಆಹಾರದ ತಿನ್ನೋದು ಅದು ಸಂತೋಷಪಡೋದು ಬಹಳ ಇಷ್ಟ ಇದರ ಜೊತೆಗೆ ಬಟ್ಟೆ ಬಟ್ಟೆಗಳು ನಾನು ಹೇಳಿದ್ನಿ ವೇಷಭೂಷಣ ಅಂತ್ಹೇಳ್ಬಿಟ್ಟು ನಮ್ಮ ಸಂಸ್ಕೃತಿಯಲ್ಲಿ ಸೀರೆ ಅನ್ನೊದೇನೊಂದು ಉಡುಪಿದೆ ಅದು ಇವತ್ತಿಗೆ ಜಗತ್ ಜಾಹೀರವಾಗಿದೆ ಬೇರೆ ದೇಶದವರೆಲ್ಲ ಅವರ ದೇಶಕ್ಕೆ ಅವರ ಸಂಸ್ಕೃತಿಗೆ ತಕ್ಕಂತಹ ಬಟ್ಟೆಗಳನ್ನು ಅವರು ಧರಿಸ್ತಾ ಇದ್ದರು ಆ ಜನರ ಮಧ್ಯೆ ನಾನೊಂದಿಸ ಒಳ್ಳೇ ಮೈಸೂರು ಸಿಲ್ಕ್ ಸೀರೆ ಉಟ್ಟು ನಿಂತರೆ ಅದರ ಲುಕ್ನೇ ಬೇರೆ ಅವಾಗ ನಾನೂ ಖುಷಿಪಡ್ತೀನಿ ಅವರೂ ಬಂದು ಬಂದು ಕೇಳ್ತಾರೆ ಇದು ಏನಿದು ಎಷ್ಟು ಚೆನ್ನಾಗಿದೆ ಯಾಕೆಂದರೆ ಇದು ನನ್ನ ಅನುಭವ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೇನೆ ನಾನು ಹೊರದೇಶಕ್ಕೆ ಹೋದಾಗ ಒಂದು ಎಂಬ್ರಾಯ್ಡ್ರಿ ಮಾಡಿದಂತಹ ರೇಷ್ಮೆ ಸೀರೆ ಉಟ್ಟಿದ್ದೆ ಅಂಗಡಿಗೆ ಹೋದಾಗ ಅಲ್ಲಿ ಎಷ್ಟೊಂದು ಅಮೇರಿಕನ್ ಮಹಿಳೆಯರು ಬಂದು ಅದನ್ನು ಮುಟ್ಟಿ ಮುಟ್ಟಿ ನೋಡಿ ಇದು ಕಸೂತಿ ಬಹಳ ಚೆನ್ನಾಗಿದೆ ಇದು ಯಾವುದು ರಾಜ್ಯದ್ದು ಇದು ನಿಮ್ಮ ದೇಶದ್ದಾ ನೀವೇ ಹಾಕಿದ್ದಾ ಅಂತೆಲ್ಲ ಕೇಳ್ತಾ ಇದ್ದರು ಅವಾಗ ನಾನು ಹೆಮ್ಮೆಯಿಂದ ಎಷ್ಟು ಸಂತೋಷದಿಂದ ಬೀಗ್ತಾ ಇದ್ದೆ ಅಂದರೆ ನಾನು ಬಂದು ಎಲ್ಲರಿಗೂ ಹೇಳಿದೆ ನೋಡಿ ಈ ಸೀರೆ ಅಮೆರಿಕಾದಲ್ಲಿ ಎಷ್ಟು ಫೇಮಸ್ ಆಯಿತು ಅಂತ ಈ ರೀತಿ ನಮ್ಮಲ್ಲಿರುವಂತಹ ಉಡುಪು ಎಷ್ಟು ವೆರೈಟಿ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲ ರಾಜ್ಯಗಳಲ್ಲಿಯೂ ಅವರದೇ ಆದಂತಹ ವೇಷಭೂಷಣ ಪದ್ಧತಿ ಇದೆ ಅವರದೇ ಆದಂತಹ ಆಹಾರ ಕ್ರಮ ಇದೆ ಅವರದೇ ಆದಂತಹ ಜೀವನ ಇದೆ ಅದೆಲ್ಲ ವೈವಿಧ್ಯತೆಯಿಂದ ಕೂಡಿದ್ದರೂ ಸಹ ಏಕತೆ ಅನೇಕತೆಯಲ್ಲಿ ಏಕತೆ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ಇಂತಹ ವಿಭಿನ್ನತೆಯಿಂದ ಏಕತೆಯಿಂದ ನಾನು ಸ ಏಕತೆಯನ್ನು ಸಂತೋಷಪಡ್ತಾ ಇದ್ದೇನೆ ಅದಕ್ಕೆ ಹೇಳಿದ್ದು ಸಂತೋಷಪಡೋದು ಅಂದರೆ ನಾವು ಯಾವುದೇ ವಸ್ತುವನ್ನು ಬೇಡ ಅಂತಂದರೆ ನಮಗೆ ಅದು ಅದರಲ್ಲಿ ಸಂತೋಷ ಸಿಗಲ್ಲ ಆದರದು ಚೆನ್ನಾಗಿದೆ ಆಯಿತು ನೋಡೋಣ ತೆಗೆದುಕೊಳ್ಳೋಣ ತಿನ್ನೋಣ ಊಟ ಮಾಡೋಣ ಈ ರೀತಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನಾವು ಅದನ್ನ ಕಾಣ್ತಾ ಹೋದರೆ ನಿಜವಾಗಲೂ ನಾವು ಸಂತೋಷಪಡ್ತದೆ ಹಾಗಾಗ್ಬಿಟ್ಟು ಒಂದೇ ವಸ್ತುವಿಂದ ಸಂತೋಷ ಆಯಿತು ಅಂತ ಹೇಳೋದು ಬಹಳ ಕಷ್ಟ ಬೆಳ್ ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ನಾನು ನೂರಾರು ವಿಷಯದಲ್ಲಿ ಸಂತೋಷಪಡ್ತಾ ಇರ್ತೇನೆ ಹೊರಗಡೆ ಹೋಗುವುದು ಅಂತ ಹೇಳಿದೆ ನಮ್ಮದು ಮಹಿಳಾ ಸಂಘಟನೆ ಇದೆ ಆ ಕೆಲಸ ಕಾರ್ಯಗಳು ಒಂದು ಒಂದು ಸಮಾರಂಭ ಮಾಡೋದಂದ್ರೆ ಅದರಲ್ಲಿ ಕಷ್ಟ ಇದ್ದರೂ ಅದು ಇಷ್ಟ ಆಗತ್ತೆ ನನಗೆ ಅದರಲ್ಲಿ ನಾನು ಬಹಳ ಸಂತೋಷದಿಂದ ಮಾಡ್ತೇನೆ ಹಾಗಾಗ್ಬಿಟ್ಟು ಇದೊಂದು ವಿಚಾರ ವಿಷಯ ಏನಿದೆ ಬಹಳ ಒಳ್ಳೆ ಒಳ್ಳೆವಿದಂತಹ ವಿಚಾರ ಇದು ನೀವು ಇದ್ ಇದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಈ ರೀತಿ ನಾನು ಎಲ್ಲದರಲ್ಲೂ ಸಂತೋಷವಾಗಿದ್ದು ಖುಷಿಯಾಗಿದ್ದೇನೆ ಧನ್ಯವಾದ